ಸಂಗೀತವು ಮಾನವನ ಮುಖ್ಯ ಸಂಗೀತಗೆ ಸಂಗೀತಕ್ಕೆ ಹಲವಾರು ಸಂಗೀತದಲ್ಲಿರುವಂಥ ಸುಖ ದುಃಖ ನೋವುಗಳನ್ನು ಮರೆಸುವ ತಾಕತ್ತು ಸಂಗೀತಕ್ಕಿದೆ ಸಂಗೀತವು ಪುರಾತನ ಕಾಲದಿಂದ ಬಂದಿದ್ದಾಗಿದೆ ಸಂಗೀತವು ಉದಾಹರಣೆ ತಾನ್ಸೇನ್ ಸ ತಾ ಸಾನ್ ತಾನ್ಸೇನ್ ಮತ್ತು ಸರೋಜಿ ಸರೋಜಿನಿ ನಾಯ್ಡು ಹಾಗು ಲಕ್ಷ್ಮಿಬಾಯಿ ಲಕ್ಷ್ಮಿ ಅಮ್ಮ ಆಗು ನಮ್ಮ ಎಸ್ ಬಿ ಕರ್ನಾಟಕದ ಎಸ್ ಪಿ ಬಿ ಸುಬ್ರಹ್ಮಣ್ಯ ಅವರು ಕೂಡ ಸಂಗೀತದಲ್ಲಿ ಮುಖ್ಯವಾದ ಎಸ್ ಪಿ ಬಿ ಅವರು ನನಗೆ ಸಂಗೀತದಲ್ಲಿ ಅದು ಸಂಗೀತದಲ್ಲಿ ಮುಖ್ಯವೆಂದರೆ ಎಸ್ ಪಿ ಬಿ ಬಾಲ್ಸುಬ್ರಹ್ಮಣ್ಯಮ್ ಅವರು ಅವರ ಥರ ಆಗ್ಬೇಕೆನ್ ಆಸೆಯು ಕೂಡ ನನಗೆ ಇದೆ ಇನ್ನು ಪ್ರಾಕ್ಟೀಸನ್ನು ಇನ್ನು ಅವ್ರಾಕ್ ಅವ್ರನ್ನ ಅವ್ರಂಥ ಅವ್ರಂತಾದರು ಒನ್ ಟೆನ್ ಪರ್ಸೆಂಟ್ ಅಥ್ವಾ ಫಿಫ್ಟಿ ಪಾರ್ಸೆಟ್ ಆದರು ಅವರ ಗಾಯನಕ್ಕೆ ಅವ್ರ ಗಾಯನಕ್ಕೆ ತಕ್ಕಂತೆ ನಾವು ಹೊಂದಿಕೊಳ್ಳುವ ಅವ್ರ್ದು ಗಾಯನ ಗಾಯನವನ್ನೇ ಹಿಂಬಾಲಿಸಿ ಅವ್ರನ್ನ ಅವ್ರನ್ನು ಅವರ ಥರ ಹಾಡಬೇಕೆಂದು ನನ್ನ ಗುರಿಯಾಗಿದ್ದು ಗಾಯನವನ್ನು ಆ ಗಾಯನವು ಮಾಡಬೇಕು ಗಾಯನ ಗಾಯನದಲ್ಲಿ ನಾನು ನನ್ನ ನನ್ನ ಭವಿಷ್ಯದಲ್ಲಿ ಗಾಯನವು ಮುಖ್ಯವಾದ ನಾನು ದುಃಖದಲ್ಲಿ ಅಥವಾ ಸುಖದಲ್ಲಿ ಇದ್ದಾಗ ಕೂಡ ನನ್ನ ಗಾಯನ ಸಂಗೀತ ಸಂಗೀತವು ಭಾಳ ನನ್ನ ಭಾಳ ಇಷ್ಟವಾದದ್ದು ನನ್ನ ಸಂಗೀತಕ್ಕೆ ಭಾಳ ಒತ್ತು ನೀಡುತ್ತೇನೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಸ್ಫೂರ್ತಿ ಇಂದಾದರು ನಾನು ಸಂಗೀತವನ್ನು ಕಲಿಯಬೇಕು ಸಂಗೀತವನ್ನು ಪ್ರೋತ್ಸಾಹಿಸ್ತೇನೆ ಅವು ಸಂಗೀತದ ಬಗ್ಗೆ ಭಾಳ ಹೆಚ್ಚಿನ ರೀತಿಯಲ್ಲಿ ಕಲಿಬೇಕು ನನ್ನ ಮುಖ್ಯ ಅಕ್ಷಾಂಶ ಬ ಅಕ್ಷಾಂಶವಾಗಿದೆ ಸಂಗೀತವನ್ನು ಸಂಗೀತವು ಹಲವು ಹಲವಾರು ರೀತಿಯಲ್ಲಿ ಕಲಿಯಬಹುದು ಸಂಗೀತವು ಸಂಗೀತವು ಕಲಿಯಬೋದು ಕಲಿಯಲು ಸುಲಭವಲ್ಲ ಸಂಗೀತವನ್ನು ಕಲಿತರೆ ಸಂಗೀತ ಸಂಗೀತ ಮುಂದೆ ಯಾವುದು ಯಾವುದು ಅಸಾದ್ ಸಂಗೀತ ಮುಂದೆ ಯಾವುದು ಇಲ್ಲ ಸಂಗೀತವು ಮುಖ್ಯವಾದದ್ದು ಸಂಗೀತ ಇಲ್ಲದಿದ್ದರೆ ಏನು ಇಲ್ಲ ಅಂತು ಕೂಡ ಹೇಳ್ಬೋದು ನನ್ನ ನಾನು ಮುಂದಿನ ಭವಿಷ್ಯದಲ್ಲಿ ಅತೀ ಹೆಚ್ಚು ಅತೀ ಹೆಚ್ಚು ರೀತಿಯಲ್ಲಿ ಸಂಗೀ ಅತಿ ಹೆಚ್ಚು ಅತೀ ಹೆಚ್ಚಿನ ರೀತಿಯಲ್ಲಿ ಸಂಗೀತವನ್ನು ಕಲಿತು ಸ ಸಂಗೀತವನ್ನು ಅಭ್ಯಾಸ ಪ ಮುಖ್ಯವಾಗಿ ಸಂಗೀತವನ್ನು ಅಭ್ಯಾಸ ಮಾಡಿ ಸಂಗೀತದ ಪರಿಣಿತಿಯನ್ನು ಹೊಂದಿ ಆ ನಂತರ ಸಂಗೀತದ ಗಾಯನವನ್ನು ತನ್ನ ನನ್ನ ಧ್ವನಿಯನ್ನು ಧ್ವನಿಗೆ ತಕ್ಕಂತೆ ಧ್ವನಿಯನ್ನು ಬದಲಾಯಿಸುವುದು ಸಂಗೀತವನ್ನು ಹೇಗೆ ಹೇಳಿ ಯಾವ ರೀತಿಯಲ್ಲಿ ಯಾವ ಟೋನಲ್ಲಿ ಅಥ್ವಾ ಯಾವ ಸ ಯಾವ ಸಾಹಿತ್ಯಕ್ಕೆ ಯಾವ ಯಾವ ಸ ಮ್ಯೂಸಿಕಿಗೆ ತಕ್ಕಂತೆ ಹಾಡುದನ್ನು ಮೊದಲು ಅಭ್ಯಾಸ ಗ್ ಮೊದ ಮೊದಲೆ ಸಣ್ಣ ಸಣ್ಣ ಅಂಥದ್ದಲ್ಲಿ ಸಂಗೀತವನ್ನು ಮ ಸಂಗೀತವನ್ನು ಮುನ್ನಡೆಸಬೇಕ್ಕೆಂದು ಹೇಳಿದ್ದೇನೆ ಸಂಗೀತಕ್ಕೆ ಸಂಗೀತವು ನಿಧಾನಗತಿಯಿಂದ ಸಾಗಿದರು ಕೂಡ ಭಾಳ ಜನ ಮೆಚ್ಚುವಂಥ ಸಂಗೀತವಗಗೆ ಸಂಗೀತವಾಗಿರಬೇಕು ಸಂಗೀತವು ಭಾಳ ಮುಖ್ಯವಾದದ್ದು ಸಂಗೀತಕ್ಕೆ ಭಾಳ ಒತ್ತು ನೀಡುವುದರಿಂದ ಸಂಗೀ ಟೈಮ್ ಟೈಮು ಕೂಡ ಏನು ವೆಸ್ಟ್ ಆಗುದಿಲ್ಲ ಹೇಗೆ ಏಕೆಂದರೆ ಹೇಗೆಂದರೆ ಸಂಗೀತವು ಹಾಡ್ದು ಹಾಡು ನಮ್ಮ ಹಳ್ಳಿಯಲ್ಲಿ ಹೇಳಿರ್ತಕ್ಕಂಥ ಸಣ್ಣ ಪುಟ್ಟ ಗಾದೆ ಏನೆಂದರೆ ಉಗುಳ್ತಾ ಉಗುಳ್ತಾ ರೋಗ ಹಾಡ್ತಾ ಹಾಡ್ತಾ ರಾಗ ನಮ್ಮ ಹಳ್ಳಿಯಲ್ಲಿ ಬರೋಕ್ಕಂತ ಭಾಳ ಇದು ನಾವು ಪ್ರತಿನಿತ್ಯನು ಅಥವಾ ನಿಮ್ಮ ಈ ಟೈಮ್ ಸಿಕ್ಕಾಗೊ ಹೇಗೊ ಆದರು ನಾವು ಹಾಡ್ತಕ್ಕಂಥ ಸಣ್ಣ ಸಣ್ಣ ದನಿ ಹಾಡ್ತಕಂಥ ರಾಗ ತಾಳ ಒಂದು ನಮ್ಮ ಕ್ರಮಬದ್ಧದಲ್ಲಿ ನಮ್ಮ ಹಿಡಿತದಲ್ಲಿ ಇಟ್ಟುಕೊ ಈ ಇಟ್ಟುಕೊಂಡರೆ ನಾವು ಸಂಗೀತವನ್ನು ಭಾಳ ಸ್ ಭಾಳ ಬೇಗದಲ್ಲಿ ಸಂಗೀತವನ್ನು ಕಲಿಬಹುದು ಕಲಿಬಹುದಾಗಿದೆ ನಾವು ಸಣ್ಣ ಹಾಡ್ತಾ ಹಾಡ್ತಾನೆ ಸ ನಮ್ಮ ಫಸ್ಟ್ ಸ್ಟಾಟಿಂಗಲ್ಲಿ ನಮ್ಮ ಸಂಗೀತ ಕೇಳಲು ಒಂಥರ ಅಸಯ್ಯವಾಗಿ ಕಂಡರೂ ಕೂಡ ನಾವು ಅದನ್ನೇ ಪ್ ಅದನ್ನೇ ಮುಂದ್ವರ್ಸ್ಕೊಂಡು ಸಂಗೀತ ಹಾಡದನ್ನೆ ಮುಂದ್ವರ್ಸ್ಕೊಂಡು ಹೋದರೆ ಆ ಸಂಗೀತಕ್ಕೆ ಒಂದು ರಾಗವನ್ನು ಹಾಡಬೋದು ಉದಾಹರ್ಣೆ ಈ ಕಾಗೇನೂ ಸ್ ಕಾಗೇನು ಗ ಕಾಗೆಗು ಕೋಗಿಲೆಗೂ ವ್ಯತ್ಯಾಸ ಏನಿಲ್ಲ ಆದರೆ ಕೋಗಿಲೆ ಗಾಯ ಗಾಯನಕ್ಕೆ ಭಾಳ ಮುಂತಾದಾಗಿದೆ ಹಾಗೆ ಆಗಿದ್ದರೂ ನಾವು ನಾವೇಗಿದ್ದರೇನು ನಾವು ನಾವು ಗಮನರ್ಸೋಕ್ಕಂತಾ ಮಾತ್ರ ಸರಿಯಾಗಿದೆ ಗಾಯನವು ಭಾಳ ಗಾಯನಕ್ಕೆ ಹೊಂದಿಕೊಳ್ಳು ಓಗಬೋದು ನಮ್ಮ ಎಸ್ ಪಿ ಬಿ ಅವರು ಅವರು ಹಾಡಿರ್ತಕ್ಕಂಥ ಹಲವಾರು ಗಾಯನಗಳು ಅವ್ರ ಅವ್ರ ಹಾಡಿನ ತ್ ಅವರು ಹಾಡನ್ನು ಕೇಳಿದ್ರೆ ಒಂಥರ ಮನ್ಸಲ್ಲಿ ಏನೋ ಒಂದು ಖುಷಿ ಸಂತೋಷ ವನ್ನು ಮೂಡ್ಸಬೌದು ಗಾಯನಕ್ಕೆ ಹಲವಾರು ರೀತಿಯಲ್ಲಿ ದುಃಖದ ದುಃಖವನ್ನು ಮರ್ಸುವ ಶಕ್ತಿ ಕೂಡ ಗಾಯನಕ್ಕಿದೆ ನನ್ನ ಮುಂದಿನ ಭವಿಷ್ಯದಲ್ಲಿ ನಾನು ಸಣ್ಣ ಪುಟ್ಟ ಗಾಯಕನಾದರು ಅಥವಾ ನಮ್ಮ ಹಳ್ಳಿ ಜನರಿಗ್ಯಾಗ್ಲು ನನ್ನ ಸ್ವತಃ ಸಣ್ಣ ಸಣ್ಣ ಸಣ್ಣ ಪುಟ್ಟ ಕಾರ್ಯಕ್ರಮವಾಗಲಿ ಸಣ್ಣ ಪು ಕಾರ್ಯಕ್ರಮ ನನ್ನ ಗಾಯನವನ್ನು ನಾನು ಹಾಡಬೇಕೆಂದು ಭಾಳ ಅನ್ಕೊಂಡಿದ್ದೆ ಗಾಯನಕ್ಕೆ ಮುಂತಾದ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಸಾಹಿತ್ಯ ಗಾಯನವನ್ನು ನೋಡ್ಕೊಳ್ಳಬೇಕು ಗಾಯನದಲ್ಲಿರುವಂಥ ತಾಳಗಳು ತಾಳ ಬದ್ಧ ರಾಗ ಸರಿ ಗಮ ಪದ ನಿಸ ಸರಿಗಮಪದನಿಸ ಅನ್ನ ಈ ಸಪ್ತ ಸ್ವರಗಳನ್ನು ಮೊದಲು ನಾವು ಸಪ್ತ ಸರಗಳನ್ನ ಮೊದಲು ತಿಳಿದುಕೊಳ್ ಎಂದರೆ ಆ ಆ ಸಂಗೀತದಲ್ಲಿ ಬರುವಂಥ ರಾಗಗಳನ್ನು ಆ ಭಾಳ ಬೇಗ ತಿಳಿದುಕೊಳ್ಳಬಹುದು ಅಥವಾ ಕಲಿಯಬಹುದು ಸಂಗೀತವನ್ನು ಕಲಿತರೆ ಬ ಸಂಗೀತ ಕಲೆತ ಸಂಗೀತ ಕಲಿಯುದರಿಂದ ನಮ್ಮ ಮನಸ್ಸಿಗೆ ಮನಸ್ಸಿಗೆ ಇರುವಕಂಥದ್ದನ್ನು ನೋವನ್ನು ಮರ್ಸುವ ತಾಕತ್ತು ಸಂಗೀತಕ್ಕಿದೆ ಸಂಗೀತವನ್ನು ಕಲಿಯುದರಿಂದ ಯಾವುದೇ ಸಮಯ ಅಥವಾ ಏನೂ ಸಮಯ ವೆಸ್ಟ್ ಆಗುವುದಿಲ್ಲ ಸಂಗೀತವನ್ನು ಕಲಿತರೆ ನಮಗೆ ಭಾಳ ಮುಖ್ಯವಾಗಿರೋದು ಸಂಗೀತ ಸಂಗೀತದ ಸಂಗೀತವನ್ನೇ ಸಂಗೀತವನ್ನು ಸಂಗೀತವನ್ನೇ ಕಲ್ತು ವಂತ ಸಣ್ಣ ಪುಟ್ಟ ಎಲ್ ಏನು ಇರದೇ ಸಂಗೀತವನ್ನು ಅಭ್ಯಾಸ ಮಾಡಿ ಸಂಗೀತ ಶಿವ್ರಾಜ್ ಶಿವಾ ಶಿವ ಗವಾಯಿಗಳು ಇದಾರೆ ಶಿವ್ ಪುಟ್ರಾಜು ಗವಾಯಿಗಳು ನಾವು ಕಲಿಯಬೇಕು ಪುಟ್ರಾಜು ಕಣ್ಣು ಇಲ್ಲದೆ ಇದ್ದರು ಅವರು ಆಳ್ಕಂತ ಅವರು ನುಡ್ಸಕಂತ ಗಾ ಆಡುಕ್ಕಂತ ಗವಾಯಿಗಳು ಶಿವ ಪುಟ್ರಾಜು ಗವಾಯಿಗಳಿದಾರೆ ಪುಟ್ರಾಜು ಗವಾಯಿಗಳಾ ಆದರ್ಶ ಅಥವಾ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅಂಥ ಆದರ್ಶಗಳು ಅಥವಾ ತಾನ್ಸೇನ್ ಇವರ ಆದರ್ಶಗಳನ್ನು ಉದಾಹರ್ಣೆಯನ್ನು ಇಟ್ಟುಕೊಂಡು ಸಂಗೀತವನ್ನು ನಾನು ನನ್ನ ಅಂದರೆ ನನ್ನ ಬವಿಷ್ಯದಲ್ಲಿ ಸಂಗೀತವನ್ನು ಆಲೈಸಿಕೊಳ್ಳುವುದು ಭಾಳ ಮುಖ್ಯವಾಗಿದೆ ಮತ್ತು ಭಾಳ ವಿಶೇಷವಾದದ್ದು ಸಂಗೀತವನ್ನು ಆಳವಡಿಸಿಕೊಳ್ಳುದರಿಂದ ಸಂಗೀತಕ್ಕೆ ಸಂಗೀತವು ನಮ್ಮಾ ಸುತ್ತ ಮುತ್ತಿನ ಜನರಿಗೆ ಹಾಗು ನಮ್ಮ ಇರುವಕಂತವು ಕೂಡ ನಾವು ಸಂಗೀತದ ಬಗ್ಗೆ ಅಥವಾ ಸಂಗೀತದ ಮಹತ್ವದ ಬಗ್ಗೆ ತಿಳಿಸತಕ್ಕದ್ದು ಸಂಗೀತ ಸಂಗೀತವೂ ಭಾಳ ಭಾಳ ವಿಶೇಷವಾದದ್ದು ಸಂಗೀತಕ್ಕಿಂತ ಯಾವುದು ಮುಂದಿಲ್ಲ ಸಂಗೀತದಿಂದಲೇ ಎಲ್ಲ ಸಾಧ್ಯ ಸಂಗೀತವನ್ನು ಕಲಿತರೆ ಎಲ್ಲಾವು ಕಲಿಯಬೋದು ಸಂಗೀತವು ಭಾಳ ಉಶೇಷವಾದದ್ದು ಸಂಗೀತದ ಕಲಿಯುದರಿಂದ ಏನು ನಷ್ಟ ಆಗುದೆನ್ ಸಂಗೀತ ನಮ್ಮ ನನ್ನ ನನ್ನ ಗಾಯನದಲ್ಲಿ ನನ್ನ ಭವಿಷ್ಯದಲ್ಲಿ ಗಾಯನವನ್ನು ಭಾಳ ಸುಮುಧುರ ಅಥ್ವಾ ಸುಮಧುರ ಸುಂದರ ಕೋಗಿಲೆ ಥರ ಕ ಆಡಬೊ ಗಾಯನವನ್ನು ಗಾಯನವನ್ನು ಮಾಡಬೇಕೆಂದು ನನ್ನ ಭವಿಷ್ಯದ ಸಣ್ಣ ಅಥವಾ ಸಣ್ಣ ಗುರಿಯಾಗಿದೆ ಇಂದು ಈ ಗಾಯನ ಈ ಎಂದು ಹೇಳುತ್ತೇನೆ